ಕೃಷಿಗೆ ನೀರಿನ ಮೂಲ ಅತ್ಯಂತ ಮುಖ್ಯವಾದದ್ದು ಮತ್ತು ಉತ್ತಮ ಕೃಷಿಗಾಗಿ ಮುಖ್ಯ ಕೃಷಿಗೆ ನೀರಿನ ಮೂಲವು ನಿಗದಿಪಡಿಸಲಾಗುವ ನದಿಗಳ ಸಂಗ್ರಹಿಸಲ್ಪಟ್ಟ ನೀರಾವರಣಗಳ ಬೋರ್ವೇಲ್ಗಳ ಅಥವಾ ನೀರು ತಳಗಳ ಮೂಲದಿಂದ ಬರುತ್ತದೆ ಭೇದಿಸಲ್ಪಟ್ಟ ನೀರು ಮಣ್ಣು ಗಳಿಗೆ ಅವಶ್ಯಕವಾಗಿದೆ ಮತ್ತು ಅದು ಈ ವಿಧಗ್ವಾಗಿ ಸಂಗ್ರಹಿಸಬೇಕಾಗಿರುತ್ತದೆ ಕೃಷಿಗೆ ನೀರಿನ ನಿರಂತರ ಪೂರೈಕೆಗಾಗಿ ಯೋಜನೆಗಳನ್ನು ಹೊಂದಿದೆ ಮತ್ತು ವಿನಿಯೋಗಿಸಲು ನಿಗದಿಪಡಿಸಲಾಗಿದೆ ನಿಗದಿಪಡಿಸಲಾಗಿದ್ದ ಅಂದೆ ಅನಿಸುವ ನದಿಗಳಿಂದ ನೀರು ವಿನಿಯೋಗಿತವಾಗುವಂತೆ ನೋಡಿಕೊಳ್ಳಲಾಗುತ್ತದೆ ಹೊಲಗಳ ಬಗ್ಗೆ ಸಾಮಾನ್ಯವಾಗಿ ಅವುಗಳನ್ನು ನೀರಾವರಿಗಾಗಿ ಜಮೀನುಗಳಿಗಾಗಿ ಬಳಸಲಾಗುತ್ತದೆ ಮತ್ತು ನದಿಗಳ ಮತ್ತು ನೀರು ನಿರ್ವಹಣಾ ವ್ಯವಸ್ಥೆ ಹೊಂದಿರುವ ಹೊ ಒ ಒಂದು ನಿರ್ವಹಣಾ ವ್ಯವಸ್ಥೆಯನ್ನು ಸರಿಪಡಿಸಲಾಗುತ್ತದೆ ಆದರೆ ಇದು ನಿಗದಿಪಡಿಸಿದ ವಿಶೇಷ ಪ್ರದೇಶಗಳ ಮೇಲೆ ಮತ್ತು ಅದರ ಕೃಷಿ ಕೌಶಲ್ಯದ ಮೇಲೆ ಬೇರೆ ಬೇರೆಯಾಗಿ ನಿರ್ವಹಿತವಾಗಬೌದು ಅಂತ ಹೇಳ್ಬೌದು